ಮ್ಯಾಮ್ ನಾವು ನಾವು ಟ್ರಿಪ್ಪು ಟೂರಿಗೆ ಹೋಗೋಕಿತ್ತು ಮ್ಯಾಮ್ ಪ್ರವಾಸಕ್ಕೆ ಅದೇ ನೀವು ನಿಮ್ಮದು ಇಲ್ಲಿ ಬೋರ್ಡ್ ನೋಡಿದ್ದೆ ಅದರಲ್ಲಿ ಇತ್ತು ನೀವು ಟೂರ್ ಕರ್ಕೊಂಡು ಹೋಗಿ ಪ ಪ್ರವಾಸ ಕರ್ಕೊಂಡು ಹೋಗಿರ ಅಂತಾ ನಾವು ಪ್ಲೇಸ್ ಇದ್ವು ಅದರ ಅಮೌಂಟ್ ಎಷ್ಟಾಗತ್ತೆ ಆಮೇಲೆ ಕಡಿಗಿ ಆಮೇಲೆ ಮತ್ತೆ ಎಲ್ಲಿ ಎಷ್ಟು ದಿವಸ ಕರ್ಕೊಂಡು ಹೋಗಿ ಬರ್ತೀರಾ ಅಷ್ಟರೊಳಗೆ ಮತ್ತು ಚಾರ್ಜ್ ಎಷ್ಟಾಗತ್ತೆ ಅಂತ ಹೇಳಾಕಿತ್ತು ಮ್ಯಾಮ್ ಕೆಮ್ಮಣ್ಣುಗುಂಡಿ ಚಿಕ್ಕಮಗಳೂರು ಬಿ ಆರ್ ಹಿಲ್ಸ್ ಮ್ಯಾಮ್ ಹಾಂ ಮ್ಯಾಮ್ ನಾವು ಎರಡು ದಿನ ಹೋಗಬೇಕಂತ ಇದ್ದೀವಿ ಮ್ಯಾಮ್ ಈ ನಮ್ಮದು ನಾವೊಂದು ನಾವೊಂದು ಫ್ರೆಂಡ್ಸ್ ಬರ್ತಾ ಇದ್ದೀವಿ ಮ್ಯಾಮ್ ಒಂದು ಎಂಟು ಜನ ಆಕ್ಕೀವಿ ಅದೇ ಎರಡು ದಿವಸ ಹೋಗ್ಬರ್ಬೇಕಿತ್ತು ಅಲ್ಲಿ ಉಳ್ಕನೋ ಲಾಡ್ಜ ಆಮೇಕ ಕಡಿಗ ರೂಮ್ಸ್ಯಿಂದ ಎಲ್ಲ ವ್ಯವಸ್ಥೆ ಹೇಳಾಕಿತ್ ಮ್ಯಾಮ್ ಎರಡು ದಿವಸ ಸಾಕು ಮ್ಯಾಮ್ ಸ್ವಲ್ಪ ಎಲ್ಲ ವರ್ಕಿಗೆ ಹೋಗೋರದಾರ ಅದಕ್ಕೆ ಕೆಲಸಕ್ಕೆ ಹೋಗೋರು

ಹಾಂ ಮ್ಯಾಮ್ ಹಾಂ ಕಳ್ಸ್ಕೊಡ್ಬೇಕು ಮ್ಯಾಮ್ ಇಲ್ಲ ಎಲ್ಲ ನಿಮ್ಮದೇ ಮ್ಯಾಮ್ ಅದು ನಾವು ಬರೀ ಅಮೌಂಟ್ ಕೊಟ್ಟು ಒಳಗೆ ಬರ್ತೀವಿ ಅಷ್ಟೇ ನೀವೆಷ್ಟೆಲ್ಲ ಟೋಟಲ್ ಹೇಳಿದರೆ ಗಾಡಿ ಮತ್ತು ಉಳ್ಕನೋ ಚಾರ್ಜ್ ಆಮೇಕ ಊಟದ ವ್ಯವಸ್ಥೆ ಎಲ್ಲ ನಿಮ್ಮದೇ ಮ್ಯಾಮ್ ನಿಮಗೆ ಕೊಡ್ತಿದ್ವಿ ಅಲ್ಲಿ ಬೋರ್ಡೊಳಗೆ ಮೆನ್ಶನ್ ಮಾಡಿದಿರಲ್ಲ ನೀವು ಅದಕ್ಕೆ ಹಾಂ ಕಳ್ಸಿ ಹಾಂ ಕಳ್ಸ್ಕೊಡಿ ಹಾಂ ಸರಿ ಮ್ಯಾಮ್